ಹೌದು ನನಗೆ ಸಾಕು ಪ್ರಾಣಿಗಳೆಂದರೆ ತುಂಬವೆ ತುಂಬ ಇಷ್ಟ ಏಕೆಂದರೆ ಸಾಕು ಪ್ರಾಣಿಗಳೆಂದರೆ ಎಲ್ಲರಿಗೂ ಕೂಡ ಇಷ್ಟವೇ ಆಗಿರುತ್ತದೆ ಏಕೆಂದರೆ ಅದರ ಹೆಸರಲ್ಲಿ ಇದೆ ಪ್ರಾಣಿಗಳೆಂದರೆ ಸಾಕು ಪ್ರಾಣಿಗಳು ಅಂದರೆ ಸಾಕುವಂಥ ಪ್ರಾಣಿಗಳಿಗೆ ಒಂದು ಸಾಕು ಪ್ರಾಣಿ ಎಂದು ಕರೆಯುತ್ತಾರೆ ನನ್ನ ಬಳಿ ಅಂದರೆ ನಾನೊಂದು ಸಾಕುತ್ತಿರುವ ಒಂದು ಪ್ರಾಣಿಗಳೆಂದರೆ ನಾನು ಮೊದಲಿಗೆ ನಾಯಿ ಮರಿಗಳನ್ನು ಹೆಚ್ಚು ಇಷ್ಟಪಡುತ್ತಿದ್ದೆ ನಾನು ಒಂದು ಸುಮಾರು ಎರಡು ವರ್ಷಗಳ ಹಿಂದೆ ಒಂದು ನಾಯಿ ಮರಿಯನ್ನು ತೆಗೆದುಕೊಂಡು ಬಂದೆ ಅಂದರೆ ತೊಗೊಂಡು ಬಂದಿದ್ದೆ ಆ ನಾಯಿ ಮರಿ ನನಗೆ ತುಂಬ ಇಷ್ಟ ಅಂದರೆ ಅದು ಮಾಡುವ ಚೇಷ್ಟೆ ಮತ್ತು ಅದು ನನ್ನ ಜೊತೆ ಇರುವ ಸಲುಗೆ ಅದು ಮನೆಯಲ್ಲಿ ಎಲ್ಲರ ಜೊತೆಗ್ ಕೂಡ ಅಷ್ಟು ಸಲುಗೆಯಿಂದ ಇರುತಿತ್ತು ಅಂದರೆ ಅದಕ್ಕೆ ಬೇಕಾದ ಒಂದು ಜಾಗಕ್ಕೆ ಹೋಗುವುದು ಅಲ್ಲಿ ಅಲ್ಲಿ ಆಟವಾಡುವುದು ಮತ್ತು ಅಂದರೆ ಏ ಯಾವ ರೀತಿ ಒಂದು ಮನುಷ್ಯ ಒಂದು ಮನೆಯಲ್ಲಿ ಇರಬೇಕೋ ಆ ರೀತಿಯ ಒಂದು ಕ್ಷಣಗಳನ್ನು ಅದು ನೀಡುತಿತ್ತು ಅಂದರೆ ಒಂದು ಮನುಷ್ಯನ ರೀತಿಯೇ ಒಂದು ಮನೆಯಲ್ಲಿ ಕೂಡ ಅದು ಒಂದು ನಮ್ಮ ಮನೆಯ ಸದಸ್ಯನಾಗಿ ಉಳಿಯುತ್ತಿತ್ತು ನನಗೆ ಹೆಚ್ಚಾಗಿ ನಾಯಿ ಮರಿಗಳೆಂದರೆ ಇಷ್ಟ ಆದರೆ ನಮ್ಮ ಮನೆಯಲ್ಲಿ ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗು ಹೋದಾಗ ಮತ್ತು ನಾನು ಕೆಲಸದ ಮೇಲೆ ಬೇರೆ ಊರುಗಳಿಗೆ ಹೋದಾಗ ಅದನ್ನು ಮನೆಯಲ್ಲಿ ನೋಡಿಕೊಳ್ಳಲು ಯಾರು ಇಲ್ಲದೇ ಇರುವ ಕಾರಣಕ್ಕಾಗಿ ನಾನು ಒಂದು ಎರಡು ವರ್ಷಗಳಾದ ಮೇಲೆ ಆ ನಾಯಿ ಮರಿಯನ್ನು ಬೇರೆಯವರಿಗೆ ಕೊಟ್ಟೆ ಅವರು ಕೂಡ ಅದನ್ನು ತುಂಬ ಇಷ್ಟಪಟ್ಟು ತೆಗೆದುಕೊಂಡರು ಅಂದರೆ ಇಷ್ಟಪಟ್ಟು ತೊಗೊಂಡರು ಮತ್ತು ಅದನ್ನು ಹೆಚ್ಚು ಇಷ್ಟವಾಗಿ ಸಾಕ್ತಾರೆ ಅಂದರೆ ನಾನು ಎಷ್ಟು ಇಷ್ಟಪಟ್ಟು ಅದನ್ನು ನಮ್ಮಮನೆಯಲ್ ಸಾಕ್ತಿದ್ದೆ ಅಲ್ಲಾ ಅದಕ್ಕಿನ್ನ ಹೆಚ್ಚಾಗಿ ಅವರು ತಮ್ಮ ಮನೆಯಲ್ಲಿ ಅವ್ರು ಅದನ್ನು ಸಾಕ್ತಿದಾರೆ ನನಗೆ ಒಂದು ಬೇಜಾರ್ ಬೇಸರವಾದಾಗ ಅಥವಾ ನನಗೆ ಟೈಮ್ ಇದ್ದಾಗ ನಾನು ನಾನು ಮ ಅಂದರೆ ನಾನು ಕೊಟ್ಟಂತಹ ಅವರಿಗೆ ನಾ ಯಾವ ನಾನು ನಾಯಿ ಮರಿಯನ್ನು ಕೊಟ್ಟಂಥವ್ರಿಗೆ ನಾನು ವೀಡಿಯೋ ಕಾಲ್ಗಳನ್ನು ಮಾಡಿ ಮತ್ತು ಅವರ ಜೊತೆ ಮಾತನಾಡುವಾಗ ವೀಡಿಯೋ ಕಾಲ್ನಲ್ಲಿ ನಾನು ಆ ನನ್ನ ನಾಯಿ ಮರಿಯನ್ನು ನೋಡುತ್ತಿದ್ದೆ ಈಗ ಅದು ತುಂಬ ದೊಡ್ಡದಾಗಿ ತುಂಬ ಒಂದು ಸುಂದರವಾಗಿ ಬೆಳೆದಿದೆ ಮತ್ತು ಈಗ ನಮ್ಮ ಮನೆಯಲ್ಲಿ ನಮ್ಮ ತಮ್ಮನು ಕೂಡ ನಾಯಿ ಮರಿಗಳಂದರೆ ಅವನಿಗಿಷ್ಟವಿಲ್ಲ ಅವನು ಬೆಕ್ಕಿನ ಮರಿಯನ್ನು ಎರಡು ಮರಿ ಬೆಕ್ಕಿನ ಮರಿ ಅಂದರೆ ಒಂದು ತಾಯಿ ಮತ್ತು ಅದರ ಮಗು ಎರಡು ಕೂಡ ಈಗ ನಮ್ಮ ಮನೆಯಲ್ಲಿಯೇ ಇದೆ ಅವನು ಹೆಚ್ಚಾಗಿ ಬೆಕ್ಕಿನ ಮರಿಗಳನ್ನು ಇಷ್ಟಪಡುತ್ತಾನೆ ಏಕೆಂದರೆ ಬೆಕ್ಕು ತುಂಬ ಚೇಷ್ಟೆ ಮಾಡುತ್ತಿರುತ್ತದೆ ಅದು ಬೇಕಾದ ಕಡೆಯಲ್ಲೆಲ್ಲ ಅಡ್ಡಾಡುತ್ತದೆ ಈ ರೀತಿಯ ಒಂದಿಷ್ಟು ಸಂತೋಷಗಳನ್ನು ನೀಡುವುದರಿಂದ ಬೆಕ್ಕಿನ ಮರಿಯು ಕೂಡ ಹೆಚ್ಚು ಖುಷಿ ಕೊಡುವಂಥ ಪ್ರಾಣಿಯಾಗಿದೆ ಮತ್ತು ನನಗೆ ತಿಳಿದಿರುವ ಹಾಗೆ ನಾನು ಅಂದರೆ ನಾನು ಸಾಕಿರುವುದು ಬರೀ ಇದು ನಾಯಿ ಮರಿ ಒಂದೇ ಹಾಗಾಗಿ ನನಗೆ ಹೆಚ್ಚಾಗಿ ನಾಯಿ ಮರಿಯ ಬಗ್ಗೆ ಅಷ್ಟೇ ಗೊತ್ತು ನಾನು ಅದಕ್ಕೆ ಬೆಳಗ್ಗೆ ಪೆಡಗ್ರಿ ಅಂದರೆ ಒಂದು ಬೌಲಲ್ಲಿ ಪೆಡಗ್ರಿ ಇಡುವುದು ಮತ್ತು ಮಧ್ಯಾಹ್ನದ ಸಮಯಕ್ಕೆ ಅದಕ್ಕೆ ಹಾಲನ್ನು ನೀಡುವುದು ಮತ್ತು ಅದಕ್ಕೆ ನಿರಂತರವಾಗಿ ಒಂದು ಬೌಲ್ನಲ್ಲಿ ನೀರನ್ನು ತುಂಬಿಸಿಟ್ಟು ಅದಕ್ಕೆ ಬೇಕಾದಾಗ ಅದು ನೀರನ್ನು ಕುಡಿತ್ತಿತ್ತು ಈ ರೀತಿಯ ಒಂದಿಷ್ಟು ಕ್ಷಣಗಳು ಮತ್ತು ಒಂದಿಷ್ಟು ಮೆಮೊರೆಬಲ್ ಕ್ಷಣಗಳನ್ನು ನಾನು ಈ ರೀತಿ ಹಂಚಿಕೊಳ್ಳಬೌದು ಮತ್ತು ನಾನು ನನ್ನ ಒಂದು ನಾಯಿ ಮರಿಯ ಜೊತೆಗೆ ಹೆಚ್ಚು ಫೋಟೋಗಳನ್ನು ತೆಗೆದುಕೊಂಡಿದ್ದೆ ಅವು ಕೂಡ ಈಗ ನೋಡಿದರೆ ನನಗೆ ಹೆಚ್ಚು ಖುಷಿ ಕೊಡುತ್ತವೆ ಮತ್ತು ಈ ರೀತಿ ನಾನು ನನ್ನ ಸಾಕು ಪ್ರಾಣಿಯ ಬಗ್ಗೆ ಹೇಳಬೌದು